ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಹಂಪಿ ಸ್ಥಳವು ಒಂದು ಪ್ರವಾಸಿ ತಾಣವಾಗಿದೆ ಅಲ್ಲಿಯು ಅವಾಗ ಆಗಿನ ಕಾಲದಲ್ಲಿ ವಜ್ರ ವೈಢೂರ್ಯ ಮತ್ತು ಹಣ ಎಲ್ಲವನ್ನು ಸೇರಿನಲ್ಲಿ ಅಳೆಯುತ್ತಿದ್ದರು ಹಲವಾರು ವಿಷಯಗಳನ್ನು ಅಲ್ಲಿ ವಾಸ್ತುಶಿಲ್ಪ ಮತ್ತು ಕ ಇದು ಸಂಪ್ರದಾಯ ಉಡುಗೆ ತೊಡುಗೆಗಳು ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ತಂದರು ಅಲ್ಲಿ ಅಲ್ಲಿ ಅಲ್ಲಿ ಸಹ ಅಲ್ಲಿ ನಮ್ಮ ಸಾಮ್ರಾಜ್ಯವನ್ನು ಬೇರೆ ಒಂದು ರಾಜರುಗಳು ಮನೆತನಗಳನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಅಲ್ಲಿರುವ ಎಲ್ಲ ಸ್ ಎಲ್ಲ ನಮ್ಮ ಸಾಮ್ರಾಜ್ಯದಲ್ಲಿರುವ ನಮ್ಮ ಸಂಪತ್ತನ್ನು ಬೇರೆಯವರು ಹೊತ್ತುಕೊಂಡ್ ಹೋದರು ಆದರಂದ್ರೆ ಆದರೆ ಡಿ ಕೃಷ್ಣ ದೇವಾರಾಯನು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಹಲವಾರು ರೀತಿಯ ವಜ್ರ ವೈಢೂರ್ಯರಾಗಿರಬಹುದು ಮತ್ತು ಅದರಲ್ಲಿರುವ ಮಾಹಿತಿಗಳ ಕಲೆ ಹಾಕೋದರಿಂದ ಅಲ್ಲೇ ವಾಸ್ತುಶಿಲ್ಪಗಳನ್ನು ಅದು ಆ ವಾಸ್ತುಶಿಲ್ಪ ಅಂತ ಹೇಳೋಕೋದ್ರೆ ಅಲ್ಲಿ ಅ ಒಂದು ಕಂಬದಲ್ಲಿ ಹದಿನಾರು ಕಂಬ ಮತ್ತು ಇನ್ನು ಇನ್ನು ಒಂದು ವಿರೂಪಾಕ್ಷ ಟೆಂಪಲ್ ಅಲ್ಲಿ ಅಲ್ಲಿರುವಂತಹ ಎಲ್ಲ ಎಲ್ಲ ಸಂಸ್ಕೃತಿಯ ದೇವಾಲಯಗಳು ಮತ್ತು ಹಲವಾರು ಮಾಹಿತಿಗಳನ್ನು ನಾವು ಕಾಣ್ಬೌದು ಅಂದರೆ ಮಕ್ಕಳಿಗೆ ಈ ರೀತಿಯಾಗಿ ಕಲ್ಲುಗಳಲ್ಲು ಸಂಗೀತ ಅನ್ನು ಹುಟ್ಟು ಹಾಕುವಂತಹ ಅಂತಹ ಇದು ಪ್ರೀತಿ ಉತ್ಸಾಹ ಮತ್ತು ಹಲವಾರು ಮೈಂಡ್ ಸೆಟ್ಗಳನ್ನು ಇರ್ತಾವೆ ಅದುಕೋಸ್ಕರ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯವಾಗಲಿ ಮತ್ತು ಹಲವಾರು ಸಾಸಿವೆ ಕಾಳು ಗಣೇಶ ಹಲವಾರು ಮತ್ತು ಹಕ್ಕ ಬುಕ್ಕರು ಅವ್ರು ಆಳಿದ ಎಲ್ಲ ಮನೆತನಗಳನ್ನು ನಾವು ನೋಡುತ್ತಾ ಹೋದರೆ ಅವರು ಬಳ್ಳಾರಿ ಜಿಲ್ಲೆಯ ತುಂಗಭದ್ರ ನದಿ ದಂಡೆಯ ಮೇಲೆ ಒಂದು ಸಾಮ್ರ್ಯಾಜ್ಯ ಹುಟ್ಟು ಹಾಕಿದರು ಅದೇ ಸಾಮ್ರಾಜ್ಯವೆಂದರೇ ಹಂಪಿ ಹಂಪಿಯಲ್ಲಿ ನಾವು ಕಾಣಬಹುದಾದ ವಾಸ್ತವ ವಾಸ್ತುಶಿಲ್ಪ ಅಂತ ಯಾವು ಅಂದರೆ ಒಂದು ದೇವಾಲಯ ಅದು ವಿರೂಪಾಕ್ಷ ದೇವಾಲಯ ಅದರಲ್ಲಿ ಬರುವಂತಹ ಆ ಮೂರ್ತಿಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಸಾಸಿವೆ ಕಾಳು ಗಣೇಶ ಮತ್ತು ಆನೆ ಸಾಲು ಒಂಟೆ ಸಾಲು ಮತ್ತೆ ಅವೆಲ್ಲ ಅಕ್ಕ ಅಕ್ಕ ಅಕ್ಕ ಅಕ್ಕತಂಗಿಯ ಕೊಳ ಹಲವಾರು ರೀತಿಯ ನಾವು ಅಲ್ಲಿ ಕಾಣಬಹುದು ಅದರಲ್ಲಿ ನಾವು ಎಲ್ಲ ಮಾಹಿತಿಗಳನ್ನು ಯಾವ ರೀತಿಯಾಗಿ ನಾವು ಅದ್ರ ಬಗ್ಗೆ ತಿಳಿದುಕೊಳ್ಳಬೇಕೆಂತಂದರೆ ನಾವು ಮಾಹಿತಿಗಳನ್ನು ಕಲೆ ಹಾಕಬಹುದು ಅದರಲ್ಲಿ ನಾವು ಯಾವ ರೀತಿಯಾಗಿ ಅಲ್ಲಿ ಸಾಮ್ರಾಜ್ಯವನ್ನು ಆಳಿದರು ಅಂತ ತಿಳ್ಕಂಬೋಕೆ ಹೋದರೆ ಅಲ್ಲ ಅವರು ಮಾಡಿದ ಎಲ್ಲ ವಿಷಯಗಳು ಮತ್ತು ಮಾಹಿತಿಗಳನ್ನು ನಾವು ಎಲ್ಲ ರೀತಿಯಾಗಿ ನಾವು ತಿಳಿದುಕೊಳ್ಬೌದು ಅದರಲ್ಲಿ ಬರೋವಂಥ ಎಲ್ಲ ಒಂದು ಕಂಬದಲ್ಲಿ ಹದಿನಾರು ಕಂಬ ಅವು ಒಂದೊಂದು ಕಂಬವು ಅದರಲ್ಲಿ ಒಂದೊಂದು ಸ್ವರವನ್ನು ಹುಟ್ಟು ಹಾಕುತ್ತವೆ ಒಂದು ಕಂಬವನ್ನು ಒಂದು ಅದನ್ ಹೊಡದ್ರೆ ಸ ರಿ ಗ ಮ ಪ ದ ನಿ ಸ ಸಂಗೀತದ ಸ್ವರಗಳನ್ನು ಒಂದು ಒಂದೊಂದು ಕಲ್ಲಿನಲ್ಲಿ ಒಂದೊಂದು ಸ್ವರವನ್ನು ಬರುವಂತೆ ಕೆತ್ತನೆ ಮಾಡಿದ್ದಾರೆ ಅದರಲ್ಲಿಯೂ ಸಾಸಿವೆ ಕಾಳು ಗಣಪ ಹಾಗು ಆಗಿರಬಹುದು ಆ ಅಕ್ಕ ತಂಗಿಯರ ಕೊಳ ಆಗಿರ್ಬೌದು ಅವರನ್ನು ಆ ಆಗಿನ ಸಂಪ್ರದಾಯ ಕಲ್ಚರ್ ಎಲ್ಲ ಆಗಿನ ಸಂಪ್ರದಾಯ ಯಾವ ರೀತಿ ಇತ್ತು ಅಂತ ತೋರ್ಸೋಕ್ಕೆ ಅವರು ಅಂತ ಆಗಿದಾರೆ ಈಗಿನ ಕಾಲ್ದಲ್ಲಿ ಏನಪ್ಪ ಅಂತಂದರೆ ನಾವು ಬಂಗಾರ ಬೆಳ್ಳಿಯವ್ರದ್ದು ತಗೋಬೇಕಂತದ್ರೆ ವಜ್ರ ವೈಢೂರ್ಯ ಅಂದರೆ ಅದು ಶ್ರೀಮಂತರಿಗೆ ಮಾತ್ರ ಸಾಧ್ಯ ಆಗಿನ ಕಾಲದಲ್ಲಿ ಏನಿಲ್ಲ ಆಗಿನ ಕಾಲದಲ್ಲಿಆಗೋದೆ ಇಲ್ಲ ಅವು ಊಟ ಮಾಡೊಕ್ಕೆ ಆಗ್ತಿಲ್ಲ ಅದಕೋಸ್ಕರ ನಾವು ಇದು ಏನಪ್ಪ ಅಂತಂದರೆ ಯಾವುದ್ರಲ್ಲಿ ತಗೋಣಕೋಗ್ತಿದ್ವಿ ಅಂದರೆ ಅವರು ಸೇರಿನಲ್ಲಿ ಅಳೆಯುತ್ತಿದ್ದರು ಅದುಕ್ಕೋಸ್ಕರ ನಾವು ಅದು ಹಲವಾರು ಮಾಹಿತಿಗಳನ್ನು ತಿಳಿದುಕೊಂಡು ಅದರಲ್ಲಿ ವಜ್ರ ವೈಢೂರ್ಯ ಮತ್ತು ಮಾಹಿತಿಗಳನ್ನು ತಿಳಿದುಕೊಂಡು ನಾವು ಅದರಲ್ಲಿ ಮಾಡುವಂಥ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ನಾವು ಅವ ಅವರಲ್ಲಿಯೇ ಸಂಪ್ರದಾಯಗಳನ್ನು ತಿಳಿದುಕೊಂಡು ಅದು ಸಾಮ್ರಾಜ್ಯ ಎಲ್ಲಿ ಹುಟ್ಟಾಕಿದ್ರಪ್ಪ ಅಂತಂದರೆ ತುಂಗಾಭದ್ರ ನದಿ ದಂಡೆಯ ಮೇಲೆ ಹಕ್ಕ ಬುಕ್ಕರು ಎಂಬ ಇಬ್ಬರು ಈ ಸಾಮ್ರಾಜ್ಯವನ್ನು ಹುಟ್ಟು ಹಾಕ್ತಾರೆ ಅದರಲ್ಲಿ ಮತ್ತು ಕರ್ನಾಟಕದಲ್ಲಿ ನೋಡ್ಬಹುದಾದ ಸ್ಥಳಗಳ್ ಯಾವಪ್ಪಂತಂದರೆ ಅಲ್ಲಿ ಅನೇಕ ಸ್ಥಳಗಳಿದಾವೆ ಅದರಲ್ಲಿ ಆಯ್ ಹೊಳೆ ಪಟ್ಟದ ಕಲ್ಲು ಶ್ರವಣ ಬೆಳಗೊಳ ಶ್ರವಣ ಬೆಳಗೊಳ ಹೇಳ್ಬೊಕಪ್ಪ ಅಂತಂದರೆ ಅಲ್ಲಿ ಐವತ್ತೆಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ಇದು ಮೂರ್ತಿಯಿದೆ ಅದನ್ನು ಬಾಹುಬಲಿ ಎಂದು ಕರೆಯುತ್ತಾರೆ ಅವರ ಅದು ಆ ಮೆಟ್ಟಿಲು ಏರಿ ಅದರಲ್ಲಿಯು ಹಲವಾರು ಹಲವಾರು ಸಂಪ್ರದಾಯಗಳನ್ನು ಕಾಣಬಹುದು ನೆಕ್ಷ್ಟ್ ಹೇಳಬೇಕಪ್ಪ ಅಂತಂದರೆ ಐಹೊಳೆ ಪಟ್ಟದಕಲ್ಲು ಅಲ್ಲಿ ಚೆನ್ನಕೇಶ್ವರ ದೇವಾಲಯವನ್ನು ನಾವು ಕಾಣಬಹುದು ಆಗಿನ ಕಾಲದ ಕೆತ್ತನೆ ಮಾಡುವಂತಹ ಶೈಲಿಯಾಗಿರಬಹುದು ಅವರು ಮಾಡಿದ ರೀತಿಗಳಾಗಿರ್ಬೌದು ಅದರಂತೆ ನಾವು ಮಾಡಲು ಸಾಧ್ಯಾನೆ ಇಲ್ಲ ಆ ಈ ಆಗಿನ ಕಾಲದಲ್ಲಿ ಮಾಡಿದ ಎಲ್ಲ ದೇವಾಲಯಗಳನ್ನು ನೋಡಿದೆ ಈಗಿನ ಕಾಲದಲ್ಲಿ ಹಾಗೆಲ್ಲ ಮಾಡಲು ಸಾಧ್ಯವಿಲ್ಲ ನೆಸ್ಟ್ ಹೇಳಬೇಕಪ್ಪ ಅಂತ ಅಂತಂದರೆ ಬಾದಾಮಿ ಬಾದಾಮಿ ಇದೆಯಲ್ಲ ಶಿಲಾ ಮೂರ್ತಿಗಳಾಗಿರಬಹುದು ಅಲ್ಲಿ ನಾಟ್ಯ ನಾಟ್ಯ ಮಾಡುವಂತಹ ಚಿತ್ರ ಎಲ್ಲ ಚಿತ್ರಗಳು ನಾವು ಯಾವರೀತಿ ಈಗಿನ ನಾವು ನೋಡೋದೆ ಹಂಗೆ ಅವುಯೆಲ್ಲ ಯಾಕಂತಂದರೆ ನಾವು ಈಗ ಕಣ್ಣಾರೆ ನೋಡಿದೆ ನೆಸ್ಟ್ ಜನರೇಷನ್ಗೆ ಏನಿಲ್ಲ ಹೀಗೆ ಇತ್ತಪ್ಪ ಅಂತ ತೋರ್ಸೋಕೆ ಫೋಟೋಸ್ ಒಂದೆ ಇರ್ತಾವೆ